ಹಲೋ ನಮಸ್ತೆ ಸರ್ ಗ್ಯಾಸ್ ಏಜೆನ್ಸಿಯಾ ಭಾರತ್ ಗ್ಯಾಸು ನಮಸ್ಕಾರ ಸರ್ ನಾವು ಸಂಗಮೇಶ್ ಅಂತ ನಾವು ಗ್ಯಾಸ್ ಚಂದಾದಾರರು ನಾವು ಎರಡು ತಿಂಗಳು ನಾವು ಆಷ್ಟ್ರೇಲಿಯಾಗೆ ಹೋಗ್ತಿದ್ದೀವಿ ಆದ ಕಾರಣ ನಮ್ಮ ಗ್ಯಾಸನ್ನು ಈಗ ಸದ್ಯಕ್ಕೆ ಎರಡು ತಿಂಗಳು ಈಗ ಈ ತಿಂಗ್ಳ್ ಮಂತ್ ಹೋದರೆ ಇನ್ನೊಂದ್ ಟೂ ಮಂತ್ಸ್ ಬಿಟ್ಟು ಬರ್ತೀವಿ ಆದ ಕಾರಣ ನೀವು ನಮ್ಮ ಈ ನಮ್ಮ ಗ್ಯಾಸನ್ನು ಯಾರಿಗೂ ಬೇರೆಯವರಿಗೆ ಕೊಡಲಾರದೆ ನಮ್ಮ ಗ್ಯಾಸ್ ಇದು ಗ್ಯಾಸನ್ನು ನೀವೇ ಹಿಡಿದಿಟ್ಟುಕೊಳ್ಳಿ ಮತ್ತು ಮುಂದೆ ನಾವು ಎರಡು ತಿಂಗ್ಳು ಬಂದ ನಂತರ ನಾವು ಸದ್ಯದ ಮಟ್ಟಿಗೆ ಎರಡು ತಿಂಗಳವರೆಗೆ ಬೇಸಿಗೆ ರಜದ ಸಲುವಾಗಿ ಬೇರೆ ಆಸ್ಟ್ರೇಲಿಯಾಕ್ಕೆ ಹೋಗ್ತಿದ್ದೇವೆ ಆದ ಕಾರಣ ನಮ್ಮ ಗ್ಯಾಸನ್ನು ನೀವೇ ಇಟ್ಟುಕೊಳ್ಳಿ ಮತ್ತು ಈ ಎರಡು ತಿಂಗಳ ಮಟ್ಟಿಗೆ ನಮ್ಮ ಗ್ಯಾಸನ್ನು ರದ್ಧತಿ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಸರ್ ನಾವು ಬರುವುದು ಈ ಮಾರ್ಚ್ ತಿಂಗಳಲ್ಲಿ ಹೋದರೆ ಮಾರ್ಚ್ ಎಪ್ರಿಲ್ ಮೇ ಮೇ ತಿಂಗಳ ಕೊನೆಯ ವಾರದಲ್ಲಿ ಬರುವ ಕ ಸಾಧ್ಯತೆ ಇರುತ್ತದೆ ಆದ ಕಾರಣ ಅಲ್ಲಿಯವರೆಗೂ ನಮ್ಮ ಗ್ಯಾಸನ್ನು ನಿಮ್ಮ ಹತ್ತಿರ ಇಟ್ಟುಕೊಳ್ಳಿ ನಮ್ಮ ಗ್ಯಾಸ್ ಸಂಖ್ಯೆ ಸವೆನ್ ಫೋರ್ ಏಯ್ಟ್ ತ್ರೀ ನೈನ್ ಸೆವೆನ್ ಒನ್ ತ್ರೀ ಟೂ ತ್ರೀ ಏಯ್ಟ್ ಒನ್ ಟೂ ತ್ರೀ ಪ್ರತಿ ತಿಂಗಳು ನಾವು ಗ್ಯಾಸನ್ನು ಪಡೆದುಕೊಳ್ಳದಿದ್ರೆ ಆದರೆ ಮತ್ತೆ ಮುಂದಿನ ಎರಡು ತಿಂಗಳು ನಮಗೆ ಗ್ಯಾಸ್ ಬೇಡ ಎಂದು ನಾನು ಯೋಚಿಸುತ್ತೇನೆ ಇದನ್ನು ನಾವು ನೀವು ವಿನಂತಿ ಮಾ ವಿನಂತಿಯನ್ನು ನಮ್ಮ ವಿನಂತಿಯನ್ನು ನೀವು ಸ್ವೀಕರಿಸಬೇಕಾಗಿ ಎಂದು ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ಸರ್